ಮಂಜುನಾಥ್ ಅವರಾ ಸರ್ ನಾವು ಬೆಂಗಳೂರಿಂದ ಟೂರಿಸ್ಟು ಚಿತ್ರದುರ್ಗಕ್ಕೆ ಬಂದಿದೀವಿ ಹಾಂ ಇಲ್ಲಿ ತುಂಬ ಆಸಕ್ತಿಕರವಾದಂಥ ಪ್ಲೇಸಸ್ ಇವೆ ಎಲ್ಲವೂ ಎಲ್ಲದ್ರ ಬಗ್ಗೆನೂ ನಾವು ನೋಡಿದ್ವಿ ತಿಳ್ಕೊಂಡ್ವಿ ಕೋಟೆ ಇದೆ ಜೋಗಿಮಟ್ಟಿ ಇದೆ ಆ ಕೋಟೆ ಇದೆಯಲ್ಲ ಕೋಟೆ ನೋಡಿದಿ ತುಂಬ ಚೆನ್ನಾಗಿದೆ ಮತ್ತು ಜೋಗಿಮಟ್ಟಿ ನೋಡಿದ್ವಿ ಪಕ್ಷಿಧಾಮ ಅದು ಚೆನ್ನಾಗಿದೆ ಮತ್ತು ಚಂದ್ರವಳ್ಳಿ ತೋಟ ನೋಡಿದ್ವಿ ಅದೂ ಚೆನ್ನಾಗಿದೆ ಬಟ್ ಇದ್ರಲ್ಲಿ ನನಗಿಲ್ಲಿ ಗೊತ್ತಿಲ್ಲದೆ ಇರುವಂಥ ವಿಚಾರ ಕೃಷಿ ಬಗ್ಗೆ ತಿಳ್ಕೊಬೇಕಾಗಿತ್ತು ಯಾವ ಥರ ಬೆಳೆಗಳು ಬೆಳೀತಾರೆ ಅಂತ

ಅದೇ ಇದು ರಾಗಿನ ಬರಿ ಮಕ್ಕಳಿಗಷ್ಟೇ ಕೊಡೋದಾ ಅಥ್ವಾ ಎಲ್ಲರೂ ನೀವು ಎಲ್ರೂನು ತಿನ್

ಹೌದ ಇದನ್ನು ಪ್ರತಿನಿತ್ಯನೂ ಬಳಸ್ತಾನೇ ಇರ್ತೀರಾ ಹೌದ ಇದನ್ನು ಪ್ರತಿನಿತ್ಯನೂ ಬಳಸ್ತಾನೇ ಇರ್ತೀರಾ ಆಹಾರದಲ್ಲಿ ನೀವು ಹಾಂ ಅದು ಯಾವ ರೀತಿ ಮಾಡ್ತೀರಾ ನೀವು ಅದನ್ನು ಫುಡ್ ಯಾವ ರೀತಿ ತಯಾರಿಸ್ಕೊಳ್ತೀರ ಅಂತ

ಹೌದು ಸರ್ ನೀವು ಹೇಳ್ತ ಇರೋದು ನೋಡಿದ್ರೆ ನಾವು ನನಗೆ ತಿನ್ನಬೇಕು ಅನ್ಸ ಅದೊಂದು ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಿದೆ ಎಲ್ಲಿ ಸಿಗುತ್ತೆ ಅದು ಅಂತ ಹಾಂ ಹಾಂ ಹೌದ ಸರ್ ಆಯಿತು ಬರ್ತೀವಿ ಹ್ಞೂ ತ್ಯಾಂಕ್ ಯು ಸರ್